ಹಲೋ ಹೇಳ್ರಮ್ಮಾ ಏನಾಗ್ಯದ ಏನು ಪ್ರಾಬ್ಲಮ್ಮು

ಈಗ ಆರಾಗಿ ಮೂವತ್ತೈದು ಮೂವತ್ತು ನಿಮಿಷಕ್ಕೆ ತೆರೀತೀನ್ರಿ ನಾನು ಮುಂಜಾನೆ ಆಗ್ಯದ ನಿಮ್ಗೆ ಒಂಬತ್ತು ಗಂಟೆಗೆ ಬರ್ರಿ ನೈನಕ್ಕೆ ಏನಾಗ್ಯದ ಏನು ಏನು ಪ್ರಾಬ್ಲಮ್ ಆಗ್ಯದ ಹಾಂ ಹಾಂ ಈಗ ಕೈ ಏನಾರ ಏನಾರ ಹಿಡಿಲಾಕ್ಕ ಏನಾರ ಹೊಂಟಿದ್ರಿ ಏನು ಇನ್ನು ಹಿಡಿಲಾಕ್ಕ ಬರ್ಲಾತಿಲ್ಲ

ಏನಾರ ಕಬ್ಬಿಣ ಏನರಾ ಬಡ್ಕೊಂಡ್ರಾ ಏನು ಬಿದ್ದಿರೀ ತೆಳ್ಳಗೆ ಹಾಂ ಹಾಗೆ ಏನಾರ ಪೆಟ್ಟಾಗ್ಯದ ಅಂತಂದ್ರೆ ಒಂದು ಎಕ್ಸ್ರೇ ಮಾಡ್ಬೇಕಾಗುತ್ತೆ ನೋಡ್ರಿ ಹಾಂ ರೀ ಒಂದು ಎಕ್ಸ್ರೇ ಮಾಡಲೇಬೇಕು ಯಾಕೆಂದರೆ ನೀವು ಹಾಗ ಹಾಗೆಲ್ಲ ಏನಾರ ಜಾಸ್ತಿ ಇತ್ತಂದ್ರೆ ಒಂದು ಸಿ ಟಿ ಸ್ಕ್ಯಾನು ಒಂದು ಫಸ್ಟ್ ಇದು ಎಕ್ಸ್ರೇ ನೋಡೋರಿ ಹಂಗಿಲ್ಲಿ ಹಿಂದೆಲ್ಲ ಏನಾರ ಇಂಜುರಿ ಇತ್ತು ಏನಾರ ನಿಮಗೆ ಪ್ರಾಬ್ಲಮ್ ಆಗ್ಲತ್ತಂದ್ರ ಒಂದು ಸಿ ಟಿ ಸ್ಕ್ಯಾನ್ ಮಾಡ್ಕೊಂಬರ್ರಿ ಅಂತೀನಿ ಫಸ್ಟ್ ಒಂದ್ಸರ್ತಿ ಬಂದು ನೀವು ಬರ್ರಿ ನನಗೆ ಭೇಟಿ ಆಗಿರಿ ನಂಗೆ ಅದ್ರ ಬಗ್ಗೆ ಎಲ್ಲ ಹೇಳಿರಿ ನಾನು ನೋಡ್ತೀನಿ ಫಿಸಿಕಲ್ ಎಕ್ಸಾಮಿನ್ ಮಾಡ್ತೀನಿ ಮಾಡಾದ್ಮೇಲೆ ನಿಮಗೆ ಏನು ಮಾಡೋದು ಅದೆಲ್ಲ ಹೇಳ್ತೀನಿ ನಾ ಒಂದು ಸಿ ಟಿ ಆಯಿತು ಸಿ ಟಿ ಸ್ಕ್ಯಾನ್ ಮಾಡ್ಕೊಳ್ಳೋಣ ಇಲ್ಲ ಅಂತಂದ್ರೆ ಎಕ್ಸ್ರೇ ಮಾಡೋದಿತ್ತು ಒಂದು ಸ್ವಲ್ಪ ಕೈದು ಅಂದ್ರೆ ಕೈದು ಎಕ್ಸ್ರೇ ಮಾಡ್ಕೊಳ್ಳೋಣ ಖರ್ಚು ನೋಡಿರಿ ಎಕ್ಸ್ರೇಗೆ ಒಂದು ಸಾವ್ರ ನಮ್ಮ ಫೀಸ್ ಎಲ್ಲ ಒಂದು ಹದ್ನೈದು ನೂರು ತನಕ ಖರ್ಚಾಗ್ತದ ಒಂದು ಇಲ್ಲ ಏನು ಆಗಲಿಲ್ಲ ಅದು ಎಕ್ಸ್ರೇದೆಲ್ಲ ಕರೆಕ್ಟ್ ಇತ್ತು ಅಂದ್ರೆ ಅದ್ರಾಗ ಒಂದು ಮೆಡಿಸಿನ್ ಕೊಡ್ತೀನಿ ಒಂದು ಸಾವಿರ ಒಂದ ಹದ್ನೆಂಟು ನೂರ್ದಾಗ ಎಲ್ಲ ಮುಗಿತದ್ರೀ ಆ ಥರ ಸರ್ವೀಸ್ ಅದ ನಮ್ಮ ಕ್ಲಿನಿಕ್ ರೀ ಇಲ್ಲಿ ಮೋಹನ್ ಮಾರ್ಕೆಟ್ದಾಗ ಅದ ರೀ

ಎಮ್ ಡಿ ಮುಗಿಸಿ ನಾ ಐದು ವರ್ಷ ಆಯ್ತು ಪ್ರಾಕ್ಟೀಸ್ ಮಾಡಾತ್ತೀನಿ ಇಲ್ಲಿ ಇಲ್ಲ ಸಿಕ್ಸ್ತ್ ಸಿಕ್ಸ್ತ್ ಇಯರ್ ರನ್ನಿಂಗ್ ಅದ ರೀ ನಮ್ಮದು ಆರು ಆರನೇ ವರ್ಷ ರನ್ನಿಂಗ್ ಅದ ಇದು ಹಾಂ ಹಾಂ ಸ್ವಂತದ ರೀ ನಮ್ಮದೇ ಸ್ವಂತದ ರೀ ಹಾಂ ರೀ ಎಕ್ಸ್ರೇ ಎಲ್ಲ ನಮ್ಮ ಕಡೆನೇ ಅದ ಸಿ ಟಿ ಸ್ಕ್ಯಾನ್ ಎಲ್ಲ ಆದ್ರೆ ಬೇರೆ ಕಡೆ ರೆಫರ್ ಮಾಡ್ತೀನಿ ನಿಮಗೆ ಬೇರೆ ಕಡೆ ಅಂತಂದ್ರೆ ಇಲ್ಲೇ ಬೀದರ್ದಾಗೇ ಮಾಡ್ತೀನಿ ರೀ

ಹಾಂ ನೋವು ತಡಿನೋ ಥರ ಬರ್ ನನ್ನ ಕನ್ಸಲ್ಟೇಷನ್ ಫೀಸ್ ಟೂ ಫಿಫ್ಟಿ ರೂಪೀಸ್ ಅದ ರೀ ಈಗ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ರೀ ನಮ್ಮ ಮನೆಗೆ ಬರ್ರಿ ಇ ನೀವು ಹಾಸ್ಪಿಟಲ್ಗೆ ಬರ್ ನನ್ನ ಕ್ಲಿನಿಕ್ಕಿಗೆ ಪೇಶೆಂಟಿಗೆ ನೋಡಿ ಎಲ್ಲ ಹೇಳ್ಬೇಕಾಗ್ತದೆ ಸ್ವಲ್ಪ ನಮ್ಮ ಪೇಶೆಂಟು ಅದ ರೀ ಮೇಡಮ್ ಈಗ ನಾ ನೀವು ಬರ್ರಿ ಹಾಂ ರೀ ಮೇಡಮ ನೀವು ಬಂದರೆ ನೋಡೋಕ್ಕಾಯ್ತದಲ್ರಿ ಬರ್ರಿ ಹಾಂ ರೀ ಹಾಂ